ಹಲೋ ಸರ್ ನನ್ನ ಹೆಸರು ಜಲಜ ಅಂತ ಸರ್ ನಂಗೆ ತುಂಬ ಸುಸ್ತು ಆಗ್ತಿದೆ ತುಂಬ ಕೆಮ್ಮು ಇದೆ ಮಾತಾಡೋಕ್ ಆಗ್ತಿಲ್ಲ ನಮಗೆ ಹಲೋ ಸರ್ ನನಗೆ ತುಂಬ ಸುಸ್ತು ಆಗ್ತಿದೆ ಕೆಮ್ಮು ಇದೆ ನೆಗಡಿ ಇದೆ ಸರ್ ಸರ್ ಒಂದು ವಾರದಿಂದ ಇದೆ ಸರ್ ಸರ್ ಗೊತ್ತಾಗಿಲ್ಲ ಸರ್ ಇವತ್ತು ಜಾಸ್ತಿ ಸುಸ್ತು ಆಗ್ತಿದೆ ಹೇಳಿ ಸರ್ ಹ್ಞೂ ಆಯಿತು ಸರ್ ಹಾಂ ಆಯಿತು ಸರ್ ಆಯಿತು ಸರ್ ಕೆಮ್ಮು ಇದೆ ಸರ್ ಕೆಮ್ಮು ಇದೆ ಸರ್ ನೆಗಡಿ ಇದೆ ಸರ್ ಇಲ್ಲ ಸರ್ ಆಯಿತು ಸರ್ ಆಯ್ತು ಆಯಿತು ಸರ್ ಇಲ್ಲ ಸರ್

ಆಯಿತು ಆಯಿತು ಸರ್ ಆಯಿತು ಸರ್ ಸರ್ ಒಂದು ತಗೊಂಡಿದ್ದೆ

ಆಯಿತು

ಆಯಿತು ಸರ್ ಆಯಿತು ಆಯಿತು ಸರ್ ನಾನು ಏನು ತಿನ್ಬೇಕು ಸರ್ ಆಯಿತು ಸರ್